ನನ್ನ ಜೀವನದಲ್ಲಿ ನನಗೆ ಶುಭ ಸಂದರ್ಭ ಏನಾದ್ರೂ ಬಂದರೆ ನಾನು ಹೇಗೆ ಪ್ರಾರಂಭಿಸ್ತೇನೆ ಅಂದರೆ ನಾನು ಮೊದಲು ದೇವರಿಗೆ ಪೂಜೆಯನ್ನು ಮಾಡುತ್ತೇನೆ ಮತ್ತು ನನ್ನ ಮನೆಯ ಸುತ್ತಮುತ್ತಲ ಸುತ್ತಮುತ್ತಲಲ್ಲಿ ಹತ್ತಿರವಾದ ದೇವಸ್ಥಾನಕ್ಕೆ ಹೋಗಿ ಆ ದಿನ ದೇವರಿಗೆ ಪೂಜೆಯನ್ನು ಮಾಡಿ ಮತ್ತೆ ಮನೆಗೆ ಬಂದು ತಂದೆ ತಾಯಿ ಅವರ ಆಶೀರ್ವಾದವನ್ನು ತೊಗೊಳ್ಳುತ್ತೇನೆ ಮತ್ತು ನನಗೆ ಯಾರಾದ್ರೂ ದೊಡ್ಡವರು ನನಗೆ ದೊಡ್ಡವರು ನಮ್ಮ ಮನೆಗೆ ದೊಡ್ಡವರು ನಮ್ಮ ಅಣ್ಣ ಅಥವಾ ನಮ್ಮ ಚಿಕ್ಕಪ್ಪ ಅವ್ರ್ಗೆ ಏನಾದ್ರೂ ನಾನು ಏನಾದ್ರೂ ಒಂದರ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಏನಾದ್ರೂ ಇದೆ ಅಂದರೆ ಅವ್ರನ್ನು ಕೇಳಿ ಅವರಿಂದ ಏನಾದರೂ ಒಂದು ಟಿಪ್ಸ್ ಪಡ್ಕೊಂಡು ಅಥವಾ ಅವರಿಂದ ಏನಾದ್ರೂ ಪ್ರಯೋಜನವಾದಂಥ ಒಂದು ನಾಲ್ಕು ಮಾತುಗಳು ಹೇಳ್ತಾರೆ ಅದನ್ನ ನಾನು ಅನುವರ್ಸ್ಕೊಂಡು ಹೋಗ್ತೇನೆ ನನ್ನ ಜೀವನ್ದಲ್ಲಿ ನಾನು ಯಾವತ್ತೂ ಅಷ್ಟೇ ಯಾವತ್ತೂ ದೊಡ್ಡವ್ರು ಹೇಳಿದಂಗೆ ಕೇಳಿಕೊಂಡು ಮತ್ತು ಯಾರಾದರೂ ನನಗೆ ನೆಣ್ ನೆಂಟರಿದ್ರೆ ಅವ್ರನ್ನು ಮನೆಗೆ ಕರೆದು ಅವ್ರಿಗೆ ಒಂದು ಹೊತ್ತು ಒಂದು ಒಳ್ಳೆಯ ಒಂದು ಊಟವನ್ನು ನಾನು ಅವ್ರಿಗೆ ಬಡಿಸುತ್ತೇನೆ ಮತ್ತು ನನ್ನ ನನಗೆ ದೇವರು ನನಗೆ ಎಷ್ಟು ಕೊಟ್ಟಿದ್ದಾರೋ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ನಾನು ಊಟ ಹಾಕ್ತೇನೆ ಮತ್ತು ನನ್ನ ಸುತ್ತಮುತ್ತಲಲ್ಲಿ ಯಾರಾದರೂ ಒಂದು ಭಿಕ್ಷೆ ಬೇಡೋವ್ರೋ ಅಥವಾ ಅನಾತರೋ ಅವ್ರು ವೃದ್ಧರಿದ್ರೆ ಅವ್ರ್ಗೆ ನನ್ನ ಕೈಯಲ್ಲಿ ಆದಷ್ಟು ನಾನು ಏ ಒಂದು ಒಂದು ಹೊತ್ತು ಊಟ ಹಾಕೋದೋ ಅಥವಾ ಅವ್ರ್ಗೆ ಏನಾದ್ರೂ ಒಂದು ಮನೆಯಲ್ಲಿರುವ ಒಂದು ಹಳೆ ಬಟ್ಟೆ ಆದರೂ ಒಂದು ಹೊಸ ಬಟ್ಟೆನೇ ಆದರೂ ಕ ಅವ್ರಿಗೆ ಖರೀದಿ ಮಾಡಿಕೊಡೋದು ಆ ಥರ ಅಂತ ಒಂದು ನಾನು ಮಾಡ್ತೇನೆ ಮತ್ತು ಊರಿನಲ್ಲಿ ನಾನು ತುಂಬ ಎಂದ್ರೆ ಊಟ

ತುಂಬ ಒಂದು ಹೊತ್ತು ಊಟ ಕೂಡ ನಡಿದೇ ಇರೋವ್ರು ತುಂಬ ಜನ ಈಗ ವ್ ಪ್ರತಿಯೊಂದು ಹಳ್ಳಿಯಲ್ ಕೂಡ ಇರ್ತಾರೆ ಅಥವಾ ಒಂದು ಸಿಟಿಯಲ್ಲೇ ಇರ್ತಾರೆ ಅವರಿಗೆ ನಾನು ಫಸ್ಟ್ ಆಫ್ ಆಲ್ ಅವ್ರಿಗೆ ಫಸ್ಟ್ ನಾನು ಒಂದು ನನ್ನ ಒಂದು ಹೆಸ್ರಿನಲ್ ನಾನು ಒಂದು ಎರಡು ಹೊತ್ತು ಊಟ ಆದರೂ ಅವ್ರಿಗೊಂದು ನಾನು ಮಾಡಿಕೊಳ್ಳೋಷ್ಟು ದೇವ್ರು ನನಗೆ ಅಷ್ಟೊಂದು ಕೆಪಾಸಿಟಿ ನನ್ಗೆ ಕೊಟ್ಟಿದ್ದಾರೆ ಸೊ ನಾನು ಅದಕ್ಕೆ ನಾನು ಈ ನನ್ನ ಜೀವನ್ದಲ್ಲಿ ನನಗೆ ಏನೇ ಶುಭ ಸಂದರ್ಭಗಳು ಬಂದರೂ ಅಥವಾ ನನ್ಗೆ ಏನೇ ಶುಭ ಆರಂಭಗಳು ಆದರೂ ನಾನು ಫಸ್ಟ್ ಆಫ್ ಆಲ್ ನಾನು ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಫಸ್ಟ್ ಆಫ್ ಆಲ್ ನಾನು ಊಟ ಅನ್ನೋದು ಹಾಕ್ತೀನಿ ಏಕಂದ್ರೆ ಜೀವನದಲ್ಲಿ ನನಗೆ ಹಸಿವು ಹಸಿವು ಅಂದರೆ ಏನು ಅಂತ ತೋರ್ಸಿಕೊಟ್ಟಿದ್ದಾರೆ ದೇವರು ಸೊ ಅದ್ರ ಬಗ್ಗೆ ನಾನು ಯಾರಿಗೇ ಸಹ ಏನೇ ಸಹ ಯಾರಿಗೇ ಸಹ ಊಟ ತೊಂದರೆ ಆಗ್ತಾಯಿದೆ ಅಂದರೆ ನಾನು ಫಸ್ಟು ಅವ್ರಿಗೆ ಫಸ್ಟು ಊಟನೇ ಅವ್ರ್ಗೆ ಹಾಕ್ಕೊಡ್ತೀನಿ ಅದಕ್ಕೆ ನಮ್ಮ ಊರ್ನಲ್ಲಿ ಯಾರೇ ದು ಊಟಕ್ಕೆ ನಡಿದೇ ಇರೋವ್ರು ಏನಾದ್ರೂ ಇದ್ದರೆ ನಾನು ಅವ್ರ್ಗೆ ಊಟವನ್ನು ಹಾಕಿ ಅವ್ರ್ಗೆ ಒಂದು ನನಗೆ ಈ ಥರ ಆಗಿದೆ ಅಂತ ಹೇಳಿ ಶುಭ ಸಂದರ್ಭವನ್ನು ನನ್ನ ಜೀವನದಲ್ಲಿ ನಾನು ಆಚರ್ಸಿಕೊಳ್ತೇನೆ